ನಮ್ಮ ಊರು ಬಂದು ಕೆ ಜಿ ಟೆಂಪಲಾದ್ದುದರಿಂದ ನಾವು ಏನೇ ಬೇಕು ಎಂದರೂ ಗುಬ್ಬಿಗೆ ಹೋಗಬೇಕಾಗುತ್ತದೆ ಏಕೆಂದರೆ ಇಲ್ಲಿ ಎಲ್ಲ ಸೌಲಭ್ಯಗಳು ಇಲ್ಲ ಒಂದು ಆಸ್ಪತ್ರೆಯಾಗಿರಲಿ ಹಾಗೂ ಕಡಿಮೆ ಬೆಲೆಯ ಓಲ್ಸೆಲ್ ದರದ ಬಟ್ಟೆಗಳಾಗಿರಬೋದು ದಿನಸಿಗಳಾಗಿರಬೋದು ಎಲ್ಲಾ ತರಹದ ಅಂಗಡಿಗಳೂ ಅಲ್ಲಿ ಇರುತ್ತವೆ ಆದ್ದರಿಂದ ನಾವು ಇಲ್ಲಿಂದ ಅಲ್ಲಿಗೆ ಹೋಗುತ್ತೇವೆ ನಮ್ಮ ಊರಿನಲ್ಲಿ ಅಂತಹ ಎಲ್ಲ ಸೌಲಭ್ಯಗಳು ಇಲ್ಲ ನಮ್ಮ ಊರು ಹಳ್ಳಿಯಾಗಿದ್ದು ಹಳ್ಳಿಯಲ್ಲಿ ಜಾಸ್ತಿ ರಾಗಿಯನ್ನು ಬೆಳೆಯುತ್ತೇವೆ ನಾವು ರಾಗಿಯನ್ನು ಬೆಳೆಯುವುದರಿಂದ ಇಲ್ಲಿ ಎಲ್ಲೂ ಮಾರ್ಕೆಟ್ಟಿನಲ್ಲಿ ಬೆಲೆಯಿಲ್ಲ ಆದ್ದರಿಂದ ನಾವು ಆಂ ಆ ಬಿತ್ತನೆಯನ್ನು ಹೋಗಿ ಗುಬ್ಬಿಯಲ್ಲೇ ಮಾರಬೇಕು ಯಾಕೆಂದರೆ ಅಲ್ಲಿ ಮಂಡಿಯಿದೆ ಆ ಮಂಡಿಯಲ್ಲಿ ತೆಂಗು ಅಡಿಕೆ ಎಲ್ಲವನ್ನೂ ಮಾರುತ್ತಾರೆ ಓಲ್ಸೇಲ್ ದರದಲ್ಲಿ ತೆಗೆದುಕೊಳ್ಳುತ್ತಾರೆ ನೀಡುತ್ತಾರೆ ಎಲ್ಲ ತರಹದ ವ್ಯಾಪಾರಗಳು ಅಲ್ಲಿ ನಡೆಯುತ್ತವೆ ಹಾಗೂ ಬ್ಯಾಂಕ್ಗಳ ಸೌಲಭ್ಯವೂ ಅಲ್ಲಿ ಇದೆ ಒಂದು ನಮ್ಮ ಊರಿನಲ್ಲಿ ಯಾವುದೇ ಪೋಸ್ಟಾಫಿಸಿಲ್ಲ ನಾವು ಯಾವುದೇ ಫೋಸ್ಟ್ಗಳು ಮಾಡಬೇಕೆಂದರೂ ಗುಬ್ಬಿಗೆ ಹೋಗಿ ಪೋಸ್ಟ್ ಮಾಡಬೇಕು ಹಾಗೂ ಅಲ್ಲಿಂದಲೇ ನಮಗೆ ಪತ್ರಗಳು ಬರುತ್ತವೆ ಅದಲ್ಲದೆ ಯಾವುದೇ ಘಟನೆಗಳಾಗಲಿ ಮುಂತಾದವುಗಳು ಆಗಬೇಕೆಂದರೂ ಅಲ್ಲಿನ ಪೋಲೀಸರೇ ಬರಬೇಕು ಪೊಲೀಸರು ಪೋಲೀಸ್ ಠಾಣೆಯು ಕೂಡ ನಮ್ಮ ಊರಿನಲ್ಲಿಲ್ಲ ಅದಕ್ಕಾಗಿ ಈ ಹಳ್ಳಿಯಿಂದ ಅಲ್ಲಿಗೆ ಹೋಗುತ್ತೇವೆ ಅದು ಎಲ್ಲ ತರಹದ ಬಟ್ಟೆ ಅಂಗಡಿಗಳು ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳು ಟ್ರೆಂಡ್ಸ್ ರಿಲಯನ್ಸ್ ಎಲ್ಲವೂ ಹೊಂದಿದೆ ಆದ್ದರಿಂದ ನಮ್ಮ ಹಳ್ಳಿಯಿಂದ ಗುಬ್ಬಿ ಹಳ್ಳಿಗೆ ಹೋಗುತ್ತೇವೆ